ಪುಸ್ತಕಗಳನ್ನು ಖರೀದಿಸಲು ಇಚ್ಛಿಸುತ್ತೇನೆ ಏಕೆಂದರೆ ಪ್ರತಿ ಪುಸ್ತಕದಲ್ಲು ಅದರದೇ ಆದ ಅದರೆ ಅದರದ್ದೇ ಆದ ಉಪಯುಕ್ತವಾದ ಮಾಹಿತಿ ದೊರೆಯುತ್ತದೆ ಉದಾಹರಣೆಗೆ ಒಂದು ಪುಸ್ತಕವನ್ನು ತೆಗೆದುಕೊಂಡರೆ ಅದು ಕುವೆಂಪು ಅವರ ಜೀವನ ಚರಿತ್ರೆ ಅಂತ ಒಂದು ಪುಸ್ತಕವನ್ನ ತಗೊಂಡು ಕೊಂಡರೆ ಕುವೆಂಪು ಅವ್ರು ಹುಟ್ಟಿದ್ದು ಹೇಗೆ ಎಲ್ಲಿ ಮತ್ತು ಅವರು ಬೆಳೆದಿದ್ದು ಎಲ್ಲಿ ಮತ್ತು ಅವರ ವಿದ್ಯಾಭ್ಯಾಸ ಹೇಗಿತ್ತು ಅವ್ರು ರಾಷ್ಟ್ರಕವಿ ಹೆಂಗಾದ್ರು ಅವ್ರು ಜ್ಞಾನಪೀಠ ಪ್ರಶಸ್ತಿಯನ್ನು ಹೇಗೆ ತೆಗೆದುಕೊಂಡರು ಯಾವ ರೀತಿ ಅವ್ರ ಸಾಧನೆಯನ್ನು ಮಾಡಿದರು ಮತ್ತು ಅವರು ಯಾವಕ್ ಯಾವ ಯಾವ ಕವಿತೆಗಳನ್ನು ರಚಿಸಿದರು ಮತ್ತು ಅವರು ಪ್ರತಿ ಕಾವ್ಯದಲ್ಲೂ ಏನನ್ನು ಯಾವ ಸಂದೇಶವನ್ನು ಹೇಳಲು ಇಚ್ಛಿಸಿದ್ದಾರೆ ಮತ್ತು ಪ್ರತಿ ಮತ್ತು ಒಂದು ಒಂದೊಂದು ಪುಸ್ತಕದಲ್ಲು ಅಥ್ವ ಅವರು ಬರೆದಂತಹ ಕುವೆಂಪು ಅವರು ಬರೆದಂಥ ಒನ್ನೊಂದು ಪುಸ್ತಕದಲ್ಲೂ ಏನೇನನ್ನು ಏನನ್ನು ಜನರಿಗೆ ಸಂದೇಶವನ್ನು ಕೊಡಲು ಇಚ್ಛಿಸುತ್ತಾರೆ ಹೀಗೆ ಹಲವಾರು ಪುಸ್ತಕಗಳು ಹಲವಾರು ಹಲವಾರು ಪುಸ್ತುಕಗಳು ಇವೆ ಆ ಪ್ರತಿಯೊಂದು ಪುಸ್ತಕದಲ್ಲು ಪ್ರತಿಯೊಬ್ಬರೂ ಜನರನ್ನು ಆಗಿನ ಕಾಲದಲ್ಲಿ ಜನರನ್ನೂ ಮ ಜಾತೀಯತೆಯಿಂದ ಮ್ ಮುಕ್ತವನು ಮಾಡಿಕುಮ್ ಮಾಡಲು ಹಲವಾರು ಪುಸ್ತಕವನ್ನು ಬರೆದಿದ್ದಾರೆ ಆ ಪುಸ್ತಕಗಳನ್ನು ಓದಲು ತುಂಬ ತುಂಬ ಇಷ್ಟವಾಗುತ್ತದೆ ಮತ್ತು ಮತ್ತು ಸ ಅಗ್ಗದ ಸೆಕೆಂಡ್ ಹ್ಯಾಂಡ್ ಪುಸ್ತಕದ ಅಂಗಡಿಗಳು ಇವೆ ಏಕೆ ಅವು ಇವೆ ನಮ್ಮೂರಲ್ಲಿ ಲೈಬ್ರೆ ಲೈಬ್ರರ್ ಕೂಡ ಇದೆ ಆ ಲೈಬ್ರೆಲ್ಲಿ ನಾವು ಯಾವುದೇ ಬೇಕಾದರು ಪುಸ್ತಕವನ್ನು ಖರೀದಿಸಿ ನಾವು ಖರೀದಿಸಿ ಅಲ್ಲ ತೆಗೆದುಕೊಂಡು ನಾವು ಆ ಪುಸ್ತಕದ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಮಾ ತೆಗೆದುಕೊಂಡು ನಾವು ಅದನನ್ನು ತೆಗೆ ತಿಳಿದುಕೊಂಡು ಪುಸ್ತಕವನ್ನು ಮರಳಿ ಕೊಡಬೋದಾಗಿತ್ತು ಸೆಕೆಂಡ್ ಹ್ಯಾಂಡೂ ಅವು ಇದಾವೆ ಅವು ಇದಾವೆ ಅವುಗಳನ್ನು ನಾವು ತೆಗೆದುಕೊಂಡು ಮತ್ತೊಬ್ಬರಿಗೆ ನಾವು ಅದರಲ್ಲಿರುವ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ನಾವು ಕೂಡ ಸ ಬೇರೆ ಅವರಿಗೆ ಸೆಕೆಂಡ್ ಹ್ಯಾಂಡ್ ರೀತಿಯಲ್ಲಿ ಮಾರುತ್ತಿದ್ದೆವು